ನನ್ನ ನೆಚ್ಚಿನ ಮೀನುಗಳು ಬಾಂಗುಡೆ ಮೀನು ಬೂತಾಯಿ ಮೀನು ಅಂಜಲ್ ಮೀನು ಹಾಗು ಪಾಪ್ಲೇಟ್ ಮೀನು ಇದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ಭಾಗದಲ್ಲಿ ನೋಡಿರ್ತೇವೆ ಇದರ ಖಾದ್ಯವು ಸಹ ಅತೀ ರುಚಿಕರವಾಗಿರುತ್ತದೆ ಜನರು ಬಾಂಗುಡೆ ಮೀನಿನ ಸಾರನ್ನು ತಿನ್ನಲು ದುಂಬಾಲು ಬೀಳುತ್ತಾರೆ ಮತ್ತು ಅಂಜಲ್ ಮೀನಿನ ಫ್ರೈ ಸಹ ಅತಿ ಮುಖ್ಯವಾಗಿ ಅತೀ ರುಚಿಕರವಾಗಿ ಸ್ವಾದಿಷ್ಟವಾಗಿ ಜನರು ಸಹ ತಿನ್ನಲು ಬಯಸುತ್ತಾರೆ